ಹಲೋ ನಮಸ್ಕಾರ ಮೇಡಮ್ ಹಾಂ ನಾನು ಕಾವ್ಯಾ ಅಂತ ಮಾತಾಡ್ತಾಯಿರೋದು ದೊಡ್ಡಬಳ್ಳಾಪುರದಿಂದ ನನಗೆ ನನ್ನ ಮಗಳನ್ನ ಅಡ್ಮಿಷನ್ ಮಾಡಿಸ್ಬೇಕಿತ್ತು ಅವ್ಳದು ಟೆಂತ್ ಕಂಪ್ಲೀಟಾಗಿದೆ ಸೊ ನನಗೆ ಫಸ್ಟ್ ಪಿ ಯುಗೆ ಅಡ್ಮಿಷನ್ ಮಾಡಿಸ್ಬೇಕಿತ್ತು ನಿಮ್ಮ ಕಾಲೇಜಲ್ಲಿ ನಿಮ್ಮ ಕಾಲೇಜ್ ಬಗ್ಗೆ ತುಂಬಾ ಪೊಸಿಟಿವ್ ರೆಸ್ಪಾನ್ಸ್ ಇದೆ ಬಟ್ ಒಳ್ಳೆಯ ಒಪೀನಿಯನ್ ಇದೆ ಸೊ ಅದಕ್ಕೆ ನಿಮ್ಮ ಕಾಲೇಜಲ್ಲೇ ಅಡ್ಮಿಷನ್ ಮಾಡ್ಸೋಣ ಅಂತ ಟೆಂತಾಗಿದೆ ಇವಾಗ ಫಸ್ಟ್ ಪಿ ಯುಗೆ ಅಡ್ಮಿಷನ್ ಮಾಡಿಸ್ಬೇಕಿತ್ತು ಆರ್ಟ್ಸ್ಗೆ ಮಾಡ್ಸೋಣ ಅಂತ ಸೊ ಹೇಗೆ ಹೇಗಿದೆ ಫೀಸ್ ಸ್ಟ್ರಕ್ಚರ್ ಎಲ್ಲ ಪರ್ಸೆಂಟೇಜು ನೈಂಟಿ

ಓಹ್ ಹೌದು ಹೌದು ಅಲ್ಲಿಂದ ನಾವು ಬೆಂಗ್ಳೂರಿಗೆ ಶಿಫ್ಟ್ ಆಗ್ತಾಯಿದ್ದೀವಿ ಸೊ ನಿಮ್ಮ ಕಾಲೇಜಲ್ಲಿ ಜಾಯಿನ್ ಮಾಡ್ಸೋಣ ಅಂತ ಅದು ಸ್ಕೋಪ್ ಇರುತ್ತೆ ಅಂತ ಜರ್ನಲಿಸಮ್ ಮಾಡಿಸ್ಬೇಕು ಅಂತಯಿದೆ ಮುಂದೆ ಸೊ ಅದಕ್ಕೆ ಆರ್ಟ್ಸು ಸೆಲೆಕ್ಟ್ ಮಾಡಿ ಮಾಡೋಣ ಅಂತ ಹಾಂ ಓಕೆ ಹ್ಞೂ ಓಕೆ ಓಕೆ ಓಕೆ ಓಕೆ ಓಕೆ

ಓಕೆ ಓಕೆ ಓಕೆ

ಓಕೆ ಓಕೆ ಶಿಫ್ಟ್ ಮಾಡಬೇಕು ಓಕೆ ಓಕೆ